ಹದಿನೈದು ಆಗಷ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಹದಿನಾರು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರು ಹದಿನೇಳು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರು ಮೂವತ್ತು ಆಗಷ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರು